ಸರ್ ಇದು ಗಾಡಿ ಇದು ಟೂರಿಸ್ಟಿದಲ್ಲವಾ

ಸರ್ ಇದು ನಮಗೆ ನಾವು ಇಲ್ಲಿ ಅಂಕೋಲಾದಿಂದ ಬರ್ತಾ ಇದ್ದೇವೆ ನನ್ಗೆ ಭದ್ರಕಾಳಿ ಟೆಂಪಲ್ಲಿಗೆ ಮಾಬಲೇಶ್ವರ ಟೆಂಪಲ್ಲಿಗೆ ಹೋಗಬೇಕಿತ್ತು ರೆಂಟ್ ಎಷ್ಟು ಆಗ್ತದೆ ಹಾಂ ಹಾಂ ಆಂ ಹಾಂ ಹಾಂ ಹಾಂ ಹಾಂ ಸರ್ ಇದು ಭದ್ರಕಾಳಿ ಟೆಂಪಲ್ಲು ಮಾಬಲೇಶ್ವರ ದೇವಸ್ಥಾನ ಬಟ್ಟಿ ಹಿತ್ತಲ ಗ್ ಬಟ್ಟಿ ಗಣ್ಪತಿಗೆ ಹೋಗ್ಬೇಕಿತ್ತು ತಾರ್ಮಕಿರ್ ತಾರ್ಮಕ್ಕಿ ಸಾರಿ ತಾರಮಕ್ಕಿ ರೂಟ್ನಿಂದ ಹೋಗ್ತಿರ ಈಗ ಮೇಲೆ ರೂಟ್ನಿಂದ ಕರ್ಕೊಂಡು ಹೋಗ್ತೀರಾ ಅಂದರೆ ನಾನು ಸರ್ ಮೇಯ್ನ್ ರೂಟಿನಿಂದ ಕರ್ಕೊಂಡು ಹೋದ್ರ್ ಸ್ವಲ್ಪ ಅಂದರೆ ಅಲ್ಲಿ ಭದ್ರಕಾಳಿ ದೇವಸ್ಥಾನ ಎಲ್ಲ ಅಲ್ಲೇ ಇದೆಯಲ್ಲ ಅಲ್ಲಿ ಸ್ವಲ್ಪ ಹತ್ತಿರ ಹೋಗ್ಬೌದು ಹೇಳಿ ಸರ್ ಇದು ಮೇಯ್ನ್ ರ್ ಅಲ್ಲಿ ನಮ್ಗೆ ಹೇಗ್ ನಿಮ್ಮ ಅಡ್ರೆಸ್ ಹೇಗೆ ಗೊತ್ತಾಗಬೇಕು ನಮ್ಗೆ ಅದು ಎಲ್ಲಿ ಬರ್ಬೇಕು ಅಂತ ಅಡ್ಡಿಲ್ಲ ಅಡ್ಡಿಲ್ಲ ಸರ್ ಅಲ್ಲಿ ಬಂದು ಕಾಲ್ ಮಾಡ್ತೇವೆ ಆಯಿತಾ ಹಾಂ ಸರಿ ಅಲ್ಲ ಈಗ ನನಗೆ ದ ಅಲ್ಲಿ ದೇವಸ್ಥಾನಕ್ ಏನಾದರೂ ರೂಲ್ಸ್ ಇದೆಯಾ ಮತ್ತೆ ಹೋಗಲಿಕ್ಕೆ ಹಾಂ ಹಾಂ ಹಾಂ ಆಂ ಹಾಂ ಹಾಂ ಸರಿ ಸರಿ ಮಾಬಲೇಶ್ವರ ದೇವಸ್ಥಾನ ಅಲ್ಲವಾ ಸರಿ ಮೇಯ್ನ್ ರೂಟಿಂದ್ಲೇ ಹೋಗ್ಬಿಡೋಣ ಸರ್ ಹಾಗಿದ್ದರೆ ಸರಿ ಹಾಂ ಸರ್ ನಾನು ಅಲ್ಲಿ ಬಂದು ಕಾಲ್ ಮಾಡ್ತೇನೆ ಸ ಅಡ್ಡಿಲ್ಲ ಅಡ್ಡಿಲ್ಲ ಸರ್ ಮಾಡ್ತೇನೆ